ಹೇಳಿ ಜನಸಂಖ್ಯೆಯ ಬಗ್ಗೆ ನಾವು ಮಾತಾಡಿದಂಗೆ ಈಗ ಈಗ ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಯಾಕೆ ಅಂದರೆ ನಮ್ಮಲ್ಲಿ ಈಗ ಸ್ವಲ್ಪ ಮಕ್ಕಳು ಕಡಿಮೆ ಒಂದು ಎರಡು ಆದರೆ ಹಾಂ ಕಡಿಮೆ ಆಗಿದೆ ಹೌದ್ ಹೌದು ಕೆಲವು ಕಡೆ ಈ ಕೇರಳ ಆಚೆಯೆಲ್ಲ ಇನ್ನೂ ಕೂಡ ಯಾವುದೇ ಜನಸಂಖ್ಯೆ ನಿಯಂತ್ರಣ ಕ್ರಮ ಮಾಡೋದಿಲ್ಲ ಕೆಲವು ಹಾಗಾಗಿ ನಮ್ಮಲ್ಲಿ ಜನಸಂಖ್ಯೆ ನಿಯಂತ್ರಣ ಈಗ ಮಾಡ್ತ ಇದ್ದಾರೆ ಯಾಕೇಂದರೆ ಒಂದು ತಾಯಿಗೆ ಒಂದು ಇದು ಇಲ್ಲದಿದ್ದರೆ ಎರಡು ಮಕ್ಕಳು ಮಾತ್ರ ಆದರೆ ಕೆಲವು ಕಡೆ ಈಗಲೂ ಕೂಡ ಏನೂ ಇದು ಮಾಡೋದಿಲ್ಲ ಆದುದರಿಂದ ಜನಸಂಖ್ಯೆ ಜಾಸ್ತಿಯಾಗ್ತ ಹೋಗ್ತ ಉಂಟು ಅಲ್ಲವಾ ಹಾಗಾಗಿ ಜನಸಂಖ್ಯೆ ಜಾಸ್ತಿಯಾದರೆ ನಮಗೆ ಆರ್ಥಿಕ ಸೌಲಭ್ಯಗಳು ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಕೂಡ ನಮಗೆ ತೊಂದರೆ ಆಗ್ತದೆ ಆದ್ದರಿಂದ ಹಾಂ ಜನ್ ಜನಸಂಖ್ಯೆ ನಿಯಂತ್ರಣ ಇದ್ದರೆ ನಮಗೆ ಇನ್ನು ಮುನ್ನೆ ಮುಂದೆ ಒಳ್ಳೆಯದಾಗಿ ಒಂದು ಜೀವನ ರೂಪಿಸಲು ಕೂಡ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಮ್ದು ಅನಿಸಿಕೆ ಏನು ಹಾಂ ಹೌದು ಒಂದು ತಾಯಿಗೆ ಐ ನಾಲ್ಕು ಐದು ಮಕ್ಕಳು ಹೌದು ಹಾಂ ಈಗ ಹೌದು ಹೌದು ಹೌದ್ ಹೌದ್ ಹೌದ್ ಹಾಂ ಯಾಕೇಂದರೆ ಜನಸಂಖ್ಯೆ ಮೊದಲು ಒಂದು ತಾಯಿಗೆ ಐದು ಮಕ್ಕಳು ಇದ್ದರೂ ಅದು ಆಗ ಹೇಗೋ ಆಗ್ತ ಇತ್ತು ಈಗ ಹಾಗೆ ಅಲ್ಲ ಅಲಾ ಈಗ ಎಲ್ಲವೂ ಕೂಡ ಎ ಎಲ್ಲದಕ್ಕೂ ಕೂಡ ಈ ವಿದ್ಯಾಭ್ಯಾಸ ಕೂಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಮೊದಲೆಲ್ಲ ವಿದ್ಯಾಭ್ಯಾಸ ಇಲ್ಲದಿದ್ದರೂ ಆಗ್ತ ಇತ್ತು ಈಗ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಮಿಗೆ ಸೇರಿಸಬೇಕು ಲಕ್ಷ ಲಕ್ಷ ಡೊನೇಶನ್ ಕಟ್ಟಿ ಹಾಗಾಗಿ ನಾಲ್ಕು ಐದು ಮಕ್ಳು ಇದ್ದರೂ ಕೂಡ ಕಷ್ಟವೇ ಒಂದು ಎರಡು ಇದ್ದರೆ ಮಾತ್ರ ಅವನಿಗೆ ಒಳ್ಳೆಯ ರೀತಿಯ ಅವನು ಅಥವಾ ಅವಳಿಗೆ ಒಳ್ಳೆಯ ರೀತಿಯ ಎಜುಕೇಷನ್ ಎಲ್ಲ ಕೊಟ್ಟು ಮತ್ತು ಅವರಿಗೆ ಮ್ಯಾರೇಜ್ ಎಲ್ಲ ಮಾಡುವಾಗ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡ್ಬಹುದು ಅಲ್ಲವಾ ಅ ನನ್ನ ಅನಿಸಿಕೆ ಹಾಗೆ ಅಂತ ಉಂಟು ಆಯಿತಾ